ಹದಿನೈದು ಆಗಸ್ಟ್ ಸಾವಿರದೊಂಬೈನೂರ ನಲ್ವತ್ಮೂರು ಇಪ್ಪತ್ಮೂರು ಜುಲಾಯ್ ಎರಡು ಸಾವಿರದ ಇಪ್ಪತ್ತೆರಡು ಹದಿನಾಲ್ಕು ಏಪ್ರಿಲ್ ಸಾವಿರದೊಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತೈದು ಸಪ್ಟೆಂಬರ್ ಎರಡು ಸಾವಿರದ ಐದು ಹದಿನಾರು ಜನವರಿ ಎರಡು ಸಾವಿರದ ಹದಿನೆಂಟು